ನಾನು ಪ್ರಾಥಮಿಕ ವಿಭಾಗವನ್ನು ನಮ್ಮ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಳಿಕೆ ಇಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ಕಲಿತಿರುತ್ತೇನೆ ಇಲ್ಲಿಂದ ಮುಂದೆ ನನ್ನ ಎಂಟರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾಭ್ಯಾಸ ಇದು ಸೈಂಟ್ ಜೋಸೆಫ್ಸ್ ಹೈ ಸ್ಕೂಲ್ ಬೆಳ್ಮನ್ ಇಲ್ಲಿ ಆಗಿರುತ್ತದೆ ಇಲ್ಲಿ ನಾನು ಶಾಲಾ ನಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೆ ಅದು ನಂತರ ನನ್ನ

ಪಿ ಯು ಸಿ ಈ ಒಂದು ವಿದ್ಯಾಭ್ಯಾಸವು ಡಾಕ್ಟರ್ ಎನ್ ಎಸ್ ಎ ಎಮ್ ಪಿ ಯು ಕಾಲೇಜ್ ನಿಟ್ಟೆ ಇಲ್ಲಿ ಮಾಡಿರುತ್ತೇನೆ ಅಲ್ಲಿ ಪಿ ಸಿ ಎಮ್ ಬಿ ಅನ್ನುವಂತಹ ಕಾಂಬಿನೇಷನ್ ಅನ್ನು ಅಂದರೆ ಫಿಸಿಕ್ಸ್ ಕೆಮೆಸ್ಟ್ರಿ ಮ್ಯಾಥ್ಸ್ ಬಯೋಲಾಜಿ ಈ ನಾಲ್ಕು ವಿಷಯಗಳ ಬಗ್ಗೆ ಕಲಿತಿರುತ್ತೇನೆ ಅಲ್ಲಿಂದ ಮುಂದೆ ಡಿಗ್ರಿ ಇದನ್ನು ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ ಇಲ್ಲಿ ಮಾಡಿರುತ್ತೇನೆ ಇಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಗಣಿತಶಾಸ್ತ್ರ ಈ ಮೂರು ವಿಷಯದ ಕುರಿತು ಅಭ್ಯಾಸವನ್ನು ಮಾಡಿರುತ್ತೇನೆ ತದನಂತರ ಅಲ್ಲಿಂದ ಈಗ ಸ್ನಾತಕ್ಕೋತ್ತರ ಪದವಿಯನ್ನು ನಾನು ಮಂಗಳೂರು ವಿಶ್ವ ವಿದ್ಯಾನಿಲಯದಲ್ಲಿ ಗಣಿತ ವಿಭಾಗದಲ್ಲಿ ಗಣಿತ ಶಾಸ್ತ್ರದಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿದ್ದೇನೆ ಇದು ಇಷ್ಟು ನನ್ನ ವಿದ್ಯಾಭ್ಯಾಸದ ವಿಷಯ ಈಗ ಸದ್ಯಕ್ಕೆ ನಾನು ಸೆಕೆಂಡ್ ಇಯರ್ ಎಮ್ ಎಸ್ ಸಿಯಲ್ಲಿ ಓದ್ತಾ ಇದ್ದೀನಿ ಸೆಕೆಂಡ್ ಇಯರ್ ಅಂದರೆ ಎರಡನೇ ವರ್ಷದ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿದ್ದೇನೆ ಇನ್ನೂ ಉದ್ಯೋಗಕ್ಕೆ ಇಳಿದಿಲ್ಲ ಇನ್ನೂ ಕೂಡಾ ಒಂದು ವರ್ಷ ನಾನು ಓದಲಿಕ್ಕೆ ಇದೆ ಆ ತದನಂತರ ನಾನು ಉದ್ಯೋಗಕ್ಕೆ ಇಳಿಯುತ್ತೇನೆ ಇದಿಷ್ಟು ನನ್ನ ವಿದ್ಯಾಭ್ಯಾಸ ಮತ್ತು ಉದ್ಯೋಗಗಳ ಮಾಹಿತಿ